ಹಲೋ ಹಾಂ ಇದು ಕ್ಯಾಬ್ ಅಲ್ವಾ ಕ್ಯಾಬ್ ಅವರಲ್ಲವಾ ಹಾಂ ನನ್ನ ಹೆಸ್ರು ಪ್ರಮೀಳ ಅಂತ ಹಾಂ ನಾನು ಬೇರೆ ಕಡೆಯಿಂದ ಬಂದಿದ್ದೀನಿ ಈ ಥರ ಯಾವುದಾದ್ರೂ ಒಳ್ಳೊಳ್ಳೆ ಸ್ಥಳಗಳ್ನ ನೋಡೋಕೆ ಪ್ರವಾಸಿ ಪ್ರವಾಸಕ್ಕಾಗಿ ಹಾಂ ನಿಮ್ಗೆ ಯಾವ್ದಾದ್ರು ಒಳ್ಳೆಯ ಯಾವ್ದಾದ್ರು ಒಳ್ಳೆಯ ಸ್ಥಳ ಗೊತ್ತಿದೆಯಾ

ಹಾಂ ನಾವು ಐತಿಹಾಸಿಕ ಸ್ಥಳಗಳನ್ನು ನೋಡ್ಬೇಕಂತ

ಅಲ್ಲೆಲ್ಲ ಚೆನ್ನಾಗಿದೆಯಾ ನಾವು ಫ್ಯಾ ನಾವು ಕುಟುಂಬದ ಜೊತೆಗೆ ಹೋಗ್ತೇವೆ ಒಂದು ನಾಲ್ಕರಿಂದ ಐದು ಜನ ಇದ್ದೀವಿ ಚೆನ್ನಾಗಿದೆ ಅಲ್ವಾ ಅಲ್ಲಿ ಹೋಗೋದಕ್ಕೆ ಹಾಂ ಸರಿ ಆಯಿತು ಧನ್ಯವಾದ